ಮಾಧ್ಯಮ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಭಾಷೆಗೆ ಸೂಕ್ತ ಮನ್ನಣೆ ದೊರಕಿಲ್ಲ ಏಕೆಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡವನ್ನು ಬರೀ ಒಂದು ವಿಷಯವಾಗಿ ತೋರಿಸುತ್ತಿದ್ದಾರೆ ಅದೊಂದು ಅಂಕ ಗಳಿಸಲು ಬೇಕಾಗಿರುವ ವಿಷಯ ಅಷ್ಟೇ ಕನ್ನಡದ ಬಗ್ಗೆ ಪ್ರೀತಿ ಅದರ ಬಗ್ಗೆ ಗೌರವವನ್ನು ಕಲಿಸುವ ಕೆಲಸವನ್ನು ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಮಾಡುತ್ತಿಲ್ಲ ಕನ್ನಡವು ಬೇಕಾಗಿರುವುದು ಕೇವಲ ಅಂಕಗಳಿಗೋಸ್ಕರ ಅಥವಾ ಕನ್ನಡ ಇರಲೇ ಬೇಕೆಂಬ ಸರ್ಕಾರದ ಆದೇಶಕ್ಕೋಸ್ಕರ ಹಾಗಾಗಿ ಕನ್ನಡವನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಸರಿಯಾಗಿ ಬಳಸುತ್ತಿಲ್ಲ ಅದಕ್ಕೆ ಸರಿಯಾಗಿ ಸಿಗಬೇಕಾದಂತಹ ಗೌರವ ಕೂಡ ದೊರಕುತ್ತಿಲ್ಲ ನನಗನ್ನಿಸುವ ಪ್ರಕಾರ ಕನ್ನಡವನ್ನು ಕೇವಲ ಒಂದು ಭಾಷೆಯಾಗಿ ಅಥವಾ ವಿಷಯವಾಗಲ್ಲದೆ ಕನ್ನಡಕ್ಕೆ ಸಿಗಬೇಕಾದ ಮರ್ಯಾದೆ ಗೌರವ ಮತ್ತು ಪ್ರೀತಿ ಮಕ್ಕಳಲ್ಲಿ ಆಸಕ್ತಿ ಕನ್ನಡದ ಬಗ್ಗೆ ಬೆಳೆಸಬೇಕಾದಂತಹ ಕೆಲಸವನ್ನು ಶಿಕ್ಷಣ ಶಿಕ್ಷಣ ಸಂಸ್ಥೆಯವರು ಮಾಡಬೇಕಿದೆ ಹಾಗೆಯೇ ಮಾಧ್ಯಮದಲ್ಲಿ ಕನ್ನಡವನ್ನು ಬಳಸುತ್ತಿರುವುದು ಸರಿಯಾಗಿದೆ ಆದರೆ ಅಲ್ಲಿ ಕೂಡ ಕನ್ನಡವನ್ನು ಹೆಚ್ಚಾಗಿ ಬಳಸುವ ಕೆಲಸ ನಡೆಯುತ್ತಿಲ್ಲ ಕನ್ನಡವನ್ನು ಹೆಚ್ಚಾಗಿ ಬಳಸಿ ಕನ್ನಡದ ಸೂಕ್ತ ಕನ್ನಡಕ್ಕೆ ಸಿಗಬೇಕಾದಂತಹ ಸೂಕ್ತ ಗೌರವಗಳು ಸಿಗಬೇಕೆನ್ನುವುದು ನನ್ನ ಅಭಿಪ್ರಾಯ